ಹಾಂ ಇದು ಅಮೂಲ್ಯ ಹೋಮ್ಸ್ಟೇನಾ ಹಾಂ ಮೇಡಮ್ ನಾವು ನ ಇಲ್ಲಿ ಗದಗಿಗೆ ಒಂದು ಹ ಹತ್ತು ಜನ ನಾವು ಫ್ರೆಂಡ್ಸು ಮತ್ತೆ ಫ್ಯಾಮ್ಲಿ ಎಲ್ಲರು ಸೇರ್ಕೊಂಡು ಬರ್ತಾ ಇದ್ದೀವಿ ನಮಗೆ ಸ್ಟೇ ಮಾಡೋಕ್ಕೆ ಒಂದು ಹೋಮ್ ಬೇಕಾಗಿತ್ತು

ಓಕೆ ಮೇಡಮ್ ಹಾಂ

ಅಂದರೆ ಫೈವ್ ಹಂಡ್ರೆಡ್ದು ಫೆಸಿಲಿಟಿ ಏನಿದೆ ಮೇಡಮ್ ಸಿಕ್ಸ್ ಹಂಡ್ರೆಡ್ದು ಫೆಸಿಲಿಟಿ ಹೇಗಿದೆ ಮೇಡಮ್ ಅಂದರೆ ರೂಮಲ್ಲಿ ಓಕೆ ಓಕೆ ಮೇಡಮ್ ಹಾಂ ನಮ್ಗೆ ಸಿಕ್ಸ್ ಸಿಕ್ಸ್ ಹಂಡ್ರೆಡ್ದೇ ಇರಲಿ ಮೇಡಮ್ ನಾವು ಟೆನ್ ಮೆಂಬರ್ಸ್ ಇದ್ದೀವಲ್ಲ ಒಂದು ಒಂದು ರೂಮಲ್ಲಿ ಎಷ್ಟು ಟು ಬೆಡ್ಸ್ ಬರ್ತವಾ ಮ್ಯಾಮ್

ಸರಿ ಮೇಡಮ್ ನಾವು ನಾಡಿದ್ದು ಬರ್ತಾ ಇದ್ದೀವಿ ಅದಕ್ಕೆ ನಮಗೆ ಈವಾಗಲೇ ಬುಕ್ ಮಾಡಿ ಇಡಿ ನಮಗೆ ಫೋರ್ ಬೆಡ್ ಫೋರ್ ರೂಮನ್ನ ಬುಕಿಂಗ್ ಇರಲಿ ಮೇಡಮ್ ಅದ್ರ್ದು ಚಾರ್ಜಸ್ ನಾನು ನಿಮಗೆ ಅಲ್ಲಿ ಬಂದುಬಿಟ್ಟು ಬುಕ್ಕಿಂಗ್ದು ಅಮೌಂಟ್ ಎಲ್ಲ ಕೊಡ್ತೀನಿ ನಡಿಯ್ತಲ್ಲ ಮೇಡಮ್ ಹಾಂ ಸರಿ

ಓಹ್ ಸರಿ ಮೇಡಮ್ ಹಾಗಾದ್ರೆ ನಾನು ನಿಮ್ಮದು ಇಲ್ಲಿ ಏನು ವಿಸಿಟಿಂಗ್ ಕಾರ್ಡಲ್ಲಿ ಇದೆಯಲ್ಲ ನಂಬರ್ ಅದಕ್ಕೆ ಫೋನ್ಪೇ ಮಾಡ್ಬೋದಾ ಓಕೆ ಮೇಡಮ್ ಫೋನ್ಪೇ ಮಾಡ್ತೀನಿ ಅದೇ ನಂಬರಿಗೆ ನಿಮ್ಮಲ್ಲಿ ಟೂರಿಸ್ಟ್ಗೆ ಟೂರಿಸ್ಟ್ ಯಾರಾದರು ಇದ್ದಾರಾ ಮೇಡಮ್ ನಿಮ್ಮಲ್ಲಿ ಓಡಾಡಿ ತೋರಿಸ್ಕೊಂಡು ನಮಗೆ ಅದರ ಬಗೆಗೆ ಎಲ್ಲ ಇನ್ಫರ್ಮೇಷನ್ ಹೇಳೋದಕ್ಕೆ

ಸರಿ ಮೇಡಮ್ ಅವ್ರಿಗೂ ನಾವು ನಾವು ಬರ್ತೀವಿ ಮೇಡಮ್ ಅವ್ರಿಗೂ ಒಂದು ಸ್ವಲ್ಪ ಹೇಳಿ ಇಟ್ಟಿರಿ ಅವ್ರ್ದು ಏನು ಪೇ ಮಾಡೋದಾಗುತ್ತೆ ಅದನ್ನು ನಾವು ಪೇ ಮಾಡ್ತೀವಿ ಮೇಡಮ್ ಎಕ್ಸ್ಟ್ರಾ ಇದ್ದರೆ ಸರಿ ಮೇಡಮ್ ನಾಳೆ ನಾಡಿದ್ದು ನಾವು ಬಂದುಬಿಟ್ಟು ನಿಮ್ಮ ಹತ್ತಿರ ಮಾತಾಡ್ತೀನಿ ಇವಾಗ ನಾನು ಟು ಹಂಡ್ರೆಡ್ ನಮಗೆ ಫೋನ್ಪೇಲಿ ಮಾಡ್ತೀನಿ ಮೇಡಮ್ ಓಕೆ ಮೇಡಮ್ ಓಕೆ ಮೇಡಮ್ ಥ್ಯಾಂಕ್ ಯು ಮ್ಯಾಮ್